ನಮ್ಮ ಮನೆಗೆ ಅತಿಥಿಗಳು ಬಂದರೆ ಅವರಿಗೆ ಕಾಫೀ ತಿಂಡಿಗಳನ್ನು ಕೊಡೋದರಿಂದ ಹಿಡ್ದು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತೀವಿ ಅವರು ಹೋಗೋವರ್ಗುನು ಅವ್ರಿಗೆ ಜೊತೆಯಲ್ಲೇ ಇದ್ದು ಅವ್ರಿಗೆ ಏನೇನು ಬೇಕು ಏನೇನು ಬೇಡ ಎಲ್ಲ ವಿಚಾರಗಳನ್ನ ತಿಳಕೊಂಡು ಅವ್ರನ್ನು ತುಂಬ ಚೆನ್ನಾಗಿ ನೋಡ್ಕೋತೀವಿ ನಾವು ನಮ್ಮ ಪರಿವಾರದವರಿಗೋಸ್ಕರ ನಮ್ಮವರಿಗೋಸ್ಕರ ನಾವು ಚಕ್ಕುಲಿ ನಿಪ್ಪಟ್ಟು ಮತ್ತು ಕಜ್ಜಾಯ ಒಬ್ಬಟ್ಟು ಈ ತಿನಿಸುಗಳನ್ನು ಮಾಡಿಕೊಡ್ತೀವಿ ಈ ಚಕ್ಕುಲಿ ಕಜ್ಜಾಯ ಮತ್ತು ಈ ನಿಪ್ಪಟ್ಟು ಇವೆಲ್ಲ ಸಾಯಂಕಾಲದ ಸ್ನ್ಯಾಕ್ಸಿಗೋಸ್ಕರ ಕೊಡ್ತೀವಿ ಹಾಗೆ ಈ ಒಬ್ಬಟ್ಟು ಚಿತ್ರಾನ್ನ ಮತ್ತು ಪಾಯಸ ಇವುನ್ನ ಮಧ್ಯಾಹ್ನದ ತಿಂಡಿಗೆ ಮಾಡ್ತೀವಿ ಪಕೋಡ ಬಜ್ಜಿ ವಡೆ ಇವುಗಳನ್ನ ಬೆಳಗ್ಗೆ ಉಪಹಾರದ ಜೊತೆ ತಿಂಡಿಯ ಜೊತೆಗೆ ನಾವು ಕೊಡ್ತೀವಿ ನಾವು ನಮ್ಮವರಿಗೋಸ್ಕರ ಅಂತ ಅಂದ್ಬಿಟ್ಟು ತುಂಬ ಹೆಚ್ಚಿನ ಸಮಯವನ್ನು ಈ ತಿಂಡಿ ತಿನಿಸುಗಳ ತಯಾರಿಕೆಗೋಸ್ಕರವೇ ಮೀಸಲಾಗಿಟ್ಟು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತೀವಿ ಹಾಗೇ ಹಣ್ಣುಗಳನ್ನು ಸಹ ಊಟದ ಊಟ ಆದ ನಂತರ ನಾವು ಹಣ್ಣುಗಳನ್ನು ಸಹ ಅವ್ರಿಗೆ ತಿನ್ನೋದಕ್ಕೆ ಕೊಡ್ತೀವಿ